ಸ್ಥಳೀಯ ಶಾಲೆಗಳಲ್ಲಿ ಒಂದು ನಮ್ಮ ಒಂದು ಎ ಇಂಪಾರ್ಡೆಂಟ್ ಡಾಕ್ಯುಮೆಂಟ್ಸಂತ ಹೇಳಿದೆ ಅಡ್ಮಿಶನ್ ಮಾಡ್ಕೊಳ್ಳೊದುಕ್ಕೆ ಆಧಾರ್ಕಾರ್ಡು ಮತ್ತು ಯಾವ್ದಾರು ಸ್ಕೊಲರ್ಶಿಪ್ ಬೇಕು ಅಂತ ಬಂದಲ್ಲಿ ಬ್ಯಾಂಕ್ ಪಾಸ್ಬುಕ್ಕು ನಮ್ಮ ಪಾಸ್ಪೋರ್ಟ್ ಸೈಜ಼್ ಫೋಟೊ ಮತ್ತು ಇನ್ನು ಇನ್ನಿತರೆ ನಮ್ಮ ತಂದೆಯ ಹೆಸರು ತಾಯಿಯ ಆಧಾರ್ಕಾರ್ಡು ತಂದೆಯ ಆಧಾರ್ಕಾರ್ಡು ಅವರ ಫೋನ್ ನಂಬರು ಹೀಗೆ ಇನ್ನಿತರ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತಾ ಹೋಗುತ್ತೆ ಒಂದು ಶಾಲೆಯ ಒಂದು ಅಡ್ಮಿಷನ್ ಪ್ರಕ್ರಿಯೆಯಲ್ಲಿ ಸೊ ಮತ್ತು ಗವರ್ನಮೆಂಟ್ ಸ್ಕೂಲ್ ಅಂತ ಬಂದಾಗ ಯಾವುದೇ ಒಂದು ಶುಲ್ಕಗಳು ಇರೋದಿಲ್ಲ ಅದು ಉಚಿತವಾಗಿರುತ್ತೆ ಮತ್ತು ಪ್ರೈವೇಟ್ ಸ್ಕೂಲ್ಗಳಲ್ಲು ಕೂಡ ಕೆಲವೊಂದು ಕಡೆ ಒಂದು ನೂರರಿಂದ ಇನ್ನೂರು ಚಾರ್ಜ್ ಮಾಡ್ಬಹುದು ಬಟ್ ಇನ್ನು ಕೆಲವುಕಡೆ ಅಡ್ಮಿಷನ್ನು ಉಚಿತವಾಗಿ ಇರುತ್ತೆ ಅಂತ ಹೇಳ್ಬೌದು